ನಾವು ಶಾಲೆಯಲ್ಲಿ ಚಿತ್ರಕಲೆಯನ್ನು ಕಲಿತಿದ್ದ ಬಗ್ಗೆ ಯಾವ ಥರ ಅಂದರೆ ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆಗೆ ಒಂದು ಗೆರೆಯನ್ನು ಎಳೆಯುವ ಮುಖಾಂತರ ಮತ್ತೊಂದು ಚುಕ್ಕಿ ಮುಂದೆ ಇನ್ನೊಂದು ಚುಕ್ಕಿಗೆ ಗೆರೆಯನ್ನು ಎಳೆವುದ ಮುಖಾಂತರ ಒಂದು ಚೌಕಾಕಾರದ ಒಂದು ಆಕೃತಿ ಬಿಡಿಸುವುದು ಮತ್ತು ಒಂದು ವೃತ್ತಕಾರದ ಆಕೃತೀನ ಬಿಡಿಸುವುದು ಈ ರೀತಿಯಾಗಿ ನಮ್ಮ ಒಂದು ಚಿತ್ರಕಲೆ ಪ್ರಾರಂಭವಾಯಿತು ನಾವು ಶಾಲೆಯಲ್ಲಿ ಅತ್ಯುತ್ತಮವಾಗಿ ಹೊಸ ಹೊಸ ವಿಚಾರದಲ್ಲಿ ನಾವು ಒಂದು ಚಿತ್ರಕಲೆಯ ಕಲೆಯನ್ನು ಕಲಿಯಲು ಆಸಕ್ತಿಯನ್ನು ಹೊಂದಿದ್ದೆವು ಅದೇ ರೀತಿ ಉತ್ತಮವಾದ ಚಿತ್ರಗಳನ್ನು ರಚಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ